ಇದು ಆರೋಗ್ಯವಾಗಿ ಇರಬೇಕನ್ನೋ ಉದ್ದೇಶ ಏನಂತಂದರೆ ನೃತ್ಯ ಅಂದರೆ ಡ್ಯಾನ್ಸ್ ಡ್ಯಾನ್ಸ್ ಮಾಡಬೇಕು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಆ ನೃತ್ಯದಲ್ಲೇ ಮತ್ತು ಯೋಗಾಸನ ಅವೆಲ್ಲಾ ಮಾಡಬೇಕಾಗುತ್ತೆ ಆಮೇಲೆ ಫಿಟ್ನೆಸ್ ಡ್ಯಾನ್ಸ್ ಅಂತ ಒಂದು ಬರುತ್ತೆ ಅದು ಮಾಡಬೇಕು ಅದು ಮಾಡ್ಕೊಂಡು ಎಲ್ಲ ನಾವೂ ಡೈಲಿ ಡೈಲಿ ಡ್ಯಾನ್ಸ್ ಮಾಡ್ತಾರೆ ಮಾಡೋದ್ರಿಂದ ನಮ್ಮ ಫಿಟ್ನೆಸ್ಸು ಆಮೇಲೆ ನಮ್ಮ ಹೆಲ್ತ್ ಎಲ್ಲ ಚೆನ್ನಾಗಿರುತ್ತೆ ಆ ಡ್ಯಾನ್ಸ್ ಮುಖಾಂತರ ಏನಂದರೆ ಒಂದು ಗ್ರೂಪ್ ಡ್ಯಾನ್ಸ್ ಆಗಿರಲಿ ಸಿಂಗಲ್ ಸಿಂಗಲ್ ಡ್ಯಾನ್ಸ್ ಆಗಿರಲಿ ಇವು ಆಡೋದ್ರಿಂದ ನಾವು ಎಲ್ಲೇ ಹೋದ್ರು ಒಂದು ಸ್ಟೇಜ್ ಫರ್ಫಾಮೆನ್ಸ್ ಮಾಡಿದ್ರು ಹೆಸರು ಬರುತ್ತೆ ಅದೊಂದು ಉದ್ದೆಶ ನಂತರ ನಾವು ಇನ್ನೊಬ್ಬರಿಗೆ ಕಲಿಸ್ಬೇಕ್ ಅನ್ನೋ ಉದ್ದೇಶ ಇತ್ತಂದರೆ ನಾವು ಸಪ್ರೇಟಾಗಿ ಡ್ಯಾನ್ಸ್ ಕಲಿಸ್ಬೋದು ಡ್ಯಾನ್ಸ್ ಅಂತಂದರೆ ಒಂದು ಎಂಟರ್ಟೈನ್ಮೆಂಟು ನಂತರ ನಾವು ಏನಂತಾರೆ ಇದ್ಕು ಪ್ರತಿಒಂದು ಮ್ಯೂಸಿಕ್ ಡ್ಯಾನ್ಸಲ್ಲಿ ತ ವಿಧ ವಿಧಗಳು ಸ್ಟೆಪ್ ಕಲಿ ಕಲಿಯೋದು ಇವೆಲ್ಲಾ ಚೆನ್ನಾಗಿರ್ತದೆ ಆಮೇಲೆ ಒಂದು ಡ್ಯಾನ್ಸ್ ಅಂದರೆ ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗು ಡ್ಯಾನ್ಸ್ ಅನ್ನೋದು ಒಂದು ಬಂದೇ ಬರುತ್ತೆ ಒಂದು ಯಾವುದಾದ್ರು ಒಂದು ಮ್ಯೂಸಿಕ್ ಡಿ ಜೆ ಸೌಂಡು ಯಾವುದಾದ್ರು ಬರಲಿ ಅವ್ರಿಗೆ ಕುಣಿಬೇಕನ್ನೋ ಉದ್ದೇಶ ಬರುತ್ತೆ ಆದರೂ ಕುಣಿಯೋಲ್ಲ ಯಾಕಂತಂದರೆ ಅವರಿಗೇ ಉದ್ದೇಶ ಬರುತ್ತೆ ನಾವು ಮಾಡ್ಬೇಕು ಅನ್ನೋ ಉದ್ದೇಶ ಇರುತ್ತೆ ಆದರೂ ನಾಚಿಕೆ ಹಾಗಾಗಿ ಈ ನೃತ್ಯ ಅನ್ನೋದು ಏನಿದೆ ಅಲ್ಲ ನೃತ್ಯ ನಾ ಡ್ಯಾನ್ಸ್ ಮಾಡೋಕೆ ಉತ್ಸಾಹ ಇದ್ರೆ ಡ್ಯಾನ್ಸ್ ಮಾಡಬೇಕು ಮಾಡಿದ್ರೆ ಅವರಿಗೆ ಆರೋಗ್ಯ ಅಹಂ ಭಾಗ್ಯ ಅಂತಾರಲ್ಲ ಆರೋಗ್ಯ ಚೆನ್ನಾಗಿರುತ್ತೆ ಫಿಟ್ನೆಸ್ಸು ಬರುತ್ತೆ ನಂತರ ಎಲ್ಲ ಕಡೆನು ಏನಾದ್ರು ಸ್ಟೇಜ್ ಪರ್ಫಾಮೆನ್ಸ್ ಬೇಕಂತ ಅದನ್ನು ಉಪಯೋಗಿಸ್ಕೊಂಡು ಮಾಡ್ಬೋದು ನಂತರ ನಾವು ಇನ್ನು ಬೆಳಿಬೇಕು ಇನ್ನು ಎತ್ತರಕ್ಕೆ ಬೆಳಿ ಬೇಕಂದ್ರೆ ಫಿಲಿಮಲ್ಲಿಯೂ ಒಂದು ಅವಕಾಶ ಏನಾದ್ರು ಸಿಕ್ಕಿದ್ರು ಅಲ್ಲಿ ಹೋಗಿ ಡ್ಯಾನ್ಸ್ ಮಾಡ್ಬೋದು ಆಮೇಲೆ ಈ ನಮ್ಮ ವಿಜಯನಗ್ರದಲ್ಲಿ ವಿಜಯನಗ್ರದಲ್ಲಿ ಹಂಪಿ ಉತ್ಸವ ಬರುತ್ತೆ ಹಂಪಿ ಉತ್ಸವದಲ್ಲಿ ಒಂದು ಸ್ಟೇಜ್ ಪರ್ಫಾಮೆನ್ಸ್ ಬರುತ್ತೆ ಆ ಸ್ಟೇಜ್ ಪರ್ಫಾಮೆನ್ಸ್ ಮಾಡ್ಬೋದು ಪ್ರತಿಒಂದು ಕಾರ್ಯಕ್ರಮಕ್ಕೂ ಒಂದು ಉದ್ದೇಶದಿಂದ ಒಂದು ಸ್ಟೇಜ್ ಪರ್ಫಾಮೆನ್ಸ್ ಮಾಡಿದ್ರು ನಮಗ್ ಒಂದು ಒಳ್ಳೆ ಹೆಸರು ಬರುತ್ತೆ ನಾವು ಫಿಟ್ನೆಸ್ ಆದಂಗೆ ಆಗುತ್ತೆ ಆಮೇಲೆ ನಾವು ಹೆಸರು ತಗೊಂಡು ಒಂದು ಏನೋ ಮುಂದೆ ಹೋಗೋಕೆ ಒಂದು ಉದ್ದೇಶ ಅನ್ನೋ ನಂದು ಹೇಳ್ತಾಯಿರೋದು ಇನ್ನೊಂದು ಡ್ಯಾನ್ಸು ಅಂತ ಅಂತೀವಿ ಅದರಲ್ಲಿ ಭಾಳ ಇದ್ದಾವೆ ಡ್ಯಾನ್ಸು ಕ್ಲಾಸಿಕಲ್ ಡ್ಯಾನ್ಸು ಭರತನಾಟ್ಯ ಕೂಚಿಪುಡಿ ವೆಸ್ಟರ್ನ್ ಡ್ಯಾನ್ಸು ಇವೆಲ್ಲಾ ಏನಂತಂದ್ರೆ ನಾವು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ವಿಧ ವಿಧ ಡ್ಯಾನ್ಸ್ಗಳು ನೊಡ್ತಾಯಿದೀವಿ ನಮ್ಮ ಸಂಸ್ಕೃತಿಯಾಗಿ ಉಳಿತ ಇರೋದು ಭರತನಾಟ್ಯ ಆ ಭರತನಾಟ್ಯ ಏನಪ್ಪಾ ಅಂತಂದರೆ ಅವ್ರು ಹಾಕಿರೋ ವೇಷ ಹಾಕಿರೋ ನಾ ಇದು ವೇಷಭೂಷಣ ಅವರು ಮಾಡ್ತಾಯಿರೋ ನೃತ್ಯ ಅದನ್ನು ನೋಡ್ತಾಯಿದ್ರೆ ನಮ್ಮ ಭಾರತ ಸಂಸ್ಕೃತಿ ಇನ್ನು ಇದೇನಾ ಅನ್ನೋದು ಒಂದು ಉದ್ದೇಶ ಬರುತ್ತೆ ಹಾಗಾಗಿ ಭರತನಾಟ್ಯ ಪ್ರಾಮುಖ್ಯವಾಗಿದ್ದು ನಮ್ಮ ಇದು ಡ್ಯಾನ್ಸಲ್ಲಿ ನಂತರ ನಾವು ಕೂಚಿಪುಡಿ ಅಂತೀವಿ ಆ ಕೂಚಿಪುಡಿ ಅಂದರೆ ಅವರು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತಂದರೆ ನೀವು ನೋಡ್ತಾ ಇರ್ಬೋದು ಇದೇ ನಮ್ಮ ಉಡುಪಿ ಸೇಡು ಮಂಗ್ಳೂರು ಸೇಡು ಕಾಂತಾರ ಫಿಲ್ಮ್ ಬಂತು ಆ ಫಿಲ್ಮಲ್ಲಿ ಸಿಂಪಲಾಗಿ ಕಾಂತಾರ ಫಿಲ್ಮ್ ಅಲ್ಲಿ ಮಾಡ್ತಾರೆ ಅದು ಎಷ್ಟು ಅದ್ಭುತ ಅದ್ಬುತವಾಗಿರುತ್ತೆ ಅಂತಂದರೆ ಅದೊಂದು ಸ್ಟೆಪ್ ಆದರೆ ಜನ್ಗಳಿಗೆ ಚೆನ್ನಾಗಿರುತ್ತೆ ಅದನ್ನೇ ಇವಾಗ ಎಷ್ಟು ಫೇಮಸ್ಸಾಗಿದೆ ಅದೇ ಥರ ಡ್ಯಾನ್ಸು ನೃತ್ಯ ಈ ಭಾರತ್ ದೇಶದ ಭಾವ ಸಂಸ್ಕೃತಿಯಾದ ಭರತನಾಟ್ಯ ಇವೆಲ್ಲ ಏನಪ್ಪ ಅಂತಂದರೆ ಒಂದು ಕಲ್ಚರ್ ಟೈಪು ಪ್ರತಿಯೊಬ್ಬರು ಡ್ಯಾನ್ಸು ಭರತನಾಟ್ಯ ಯಾಕೆ ಇದು ಇಷ್ಟ ಪಡ್ತತಂದ್ರೆ ಚೆನ್ನಾಗಿರುತೆ

ಹಾಗಾಗಿ ನಮಗೆ ಡ್ಯಾನ್ಸ್ ಅಂದರೆ ಭಾಳ ಇಷ್ಟ ಆರೋಗ್ಯವಾಗಿ ಇರ್ತೀವಿ ಡ್ಯಾನ್ಸನ್ನು ಮುಂದುವರಿತಾಯಿ ಇವೆಲ್ಲ ಯಾಕಂತಂದರೆ ನಾವೂ ಮೊದ್ಲಿಂದ ಒಂದು ಇಪ್ಪತ್ತು ವರ್ಷದಿಂದ ಡ್ಯಾನ್ಸ್ ಮಾಡ್ತಾನೆ ಬಂದಿದೀವಿ ಇವಾಗ ಸ್ವಲ್ಪ ಬಿಟ್ಟಿದೀವಿ ಅಷ್ಟೇ